ಹಲೋ ಡಾಕ್ಟರ್ ಸುಜಾತಾ ಮೇಡಮ್ ಅವರ ಮಾತಾಡೋದು ಮೇಡಮ್ ನಾನು ಮೇಡಮ್ ನಿಮ್ಮ ಹತ್ತಿರ ಯಾವಾಗ್ಲೂ ಬಂದು ತೋರ್ಸ್ಕೊಂಡು ಹೋಗ್ತೀನಲ್ಲ ನೀವೆಲ್ಲಿದ್ದೀರ ಮೇಡಮ್ ಮೇಡಮ್ ಆಸ್ಪತ್ರೆಲ್ಲಿ ಇಲ್ವಾ ಮೇಡಮ್ ನೀವು ಹೌದಾ ಮೇಡಮ್ ನನಗೆ ಮೂರು ದಿನದಿಂದ ಸುಸ್ತು ಆಗ್ತಾಯಿದೆ ಮೇಡಮ್ ಹುಷಾರಿಲ್ಲ ಹೌದು ಮೇಡಮ್ ಕೈ ಕಾಲು ನೋವು ಜಾಸ್ತಿ ಆಗಿದೆ ಊಂ ಔಷಧಿ ಮೇಡಮ್ ಊಂ ಏನು ಮಾಡ್ಕೊಳ್ಳೋಣ ಏನು ಮಾಡ್ಬೋದು ಮೇಡಮ್ ಮನೆಮದ್ದು ಏನಾರಾ ಮೇಡಮ್ ಸುಸ್ತು ಆಗ್ತಾಯಿದೆ ಕೈ ಕಾಲು ನೋವಿದೆ ಹೂಂ ಅಷ್ಟೇ ಮೇಡಮ್

ಹಾಂ ಬೆಳಿಗ್ಗೆ ಸ್ವಲ್ಪ ತಿಂದೆ ಮೇಡಮ್ ಚಿತ್ರಾನ್ನ ಮಾಡಿದ್ರು ಸ್ವಲ್ಪ ತಿಂದೆ ಅದು ಅದೇ ಥರನೇ ಇದೆ ಏನು ಮಾಡಕ್ಕೂ ಆಗ್ತಾ ಇಲ್ಲ ಅದೇ ನೀವು ಇದ್ದಿದ್ದರೆ ಆಸ್ಪತ್ರೆಯಲ್ಲಿ ಬರ್ತಾ ಇದ್ದೆ ಇವಾಗ್ಲೇ ಬೇಕಾದರೂ ಹ್ಞೂ ಯಾವಾಗ ಬರ್ತೀರ ಮೇಡಮ್ ನಾಳೆ ಬೆಳಿಗ್ಗೆ ಎಷ್ಟೊತ್ಗೆ ಬರ್ತೀರ ಮೇಡಮ್ ಊಂ ಈಗ ನಾನು ಮನೆಮದ್ದು ಮಾಡಿಕೊಂಡು ಕುಡೀತೀನಿ ನೀವು ಹೇಳಿದ್ರಲ್ಲ ಕಷಾಯ ಮಾಡ್ಕೊಂಡು ಕುಡೀರಿ ಅಂತ ಅಕಸ್ಮಾತ್ ಏನಾರ ಕಡಿಮೆ ಆಗದೇ ಇದ್ದರೆ ಬೆಳಿಗ್ಗೆ ನೀವು ಹೇಳಿದ ಸಮಯಕ್ಕೆ ಬರ್ತೀನಿ ಮೇಡಮ್ ಸರಿ ಮೇಡಮ್ ಆಯ್ತು ಮೇಡಮ್ ಅದೇ ಥರ ಮಾಡ್ತೀನಿ ಕಮ್ಮಿ ಕಡಿಮೆ ಆಗದೇ ಇದ್ದರೆ ನಾಳೆ ಬೆಳಿಗ್ಗೆ ಬಂದು ನಿಮಗೆ ಭೇಟಿ ಮಾಡ್ತೀನಿ ಮೇಡಮ್ ಆಂ ಮೇಡಮ್ ಔಷಧಿ ಏನು ಸಿಗುತ್ತಾ ಮೇಡಮ್ ಆಸ್ಪತ್ರೆಗೆ ನಾನು ಹೋದ್ರೆ ಇವಾಗ ನೀವು ಸ್ವಲ್ಪ ಹೇಳಿದ್ರೆ ಅದು ಬರ್ಕೊಂತೀನಿ ಮೇಡಮ್ ಟ್ಯಾಬ್ಲೆಟ್ಸ್ ಯಾವುವು ಅಂತ ಹಾಂ ಟ್ಯಾಬ್ಲೆಟ್ಸ್ನ ಬರ್ಕೊಂಡರೆ ನನಗೆ ತುಂಬ ಸುಲಭವಾಗುತ್ತೆ ಹೋಗಿ ಅಲ್ಲಿ ಕೇಳಿ ಪಡೆಯಲು ಮನೆಮದ್ದು ಏನೂ ಕೆಲಸ ಮಾಡ್ದೇ ಇದ್ದರೆ ನಾನು ಆಸ್ಪತ್ರೆಗೆ ಹೋಗಿ ಈಗಲೇ ನೀವು ಹೇಳಿರುವ ಗುಳಿಗೆಗಳನ್ನು ತಗೊಬಂದು ಮನೆಯಲ್ಲಿ ಬಳಸುತ್ತೇನೆ ಹ್ಞೂ ಕಡಿಮೆ ಆಗದೇ ಇದ್ದರೆ ಬೆಳಿಗ್ಗೆ ಬಂದು ಮೀಟ್ ಮೀ ಭೇಟಿ ಆಗ್ತೀನಿ ಮೇಡಮ್ ಹುಂ ಸರಿ ಮೇಡಮ್ ಆಯ್ತು ಮೇಡಮ್ ಧನ್ಯವಾದಗಳು